ನಮಗೆಲ್ಲ ಗೊತ್ತಿರೋ ಹಂಗೆ ತುಮ್ಕೂರನ್ನ ಕಲ್ಪತರುನಾಡು ಅಂತ ಕರಿತಾರೆ ಇದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ತುಂಬ ತೆಂಗು ಬೆಳೀತಾರೆ ಹಂಗಾಗಿ ಇದನ್ನು ಕಲ್ಪತರುನಾಡು ಅಂತ ಕರಿತಾರೆ ಮತ್ತು ತುಂಬ ಗುಣಮಟ್ಟವುಳ್ಳ ತೆಂಗಿನಕಾಯಿ ಕೊಬ್ಬರಿ ಎಲ್ಲನು ಸಿಗುತ್ತೆ ಆದ್ದರಿಂದ ಇದನ್ನ ಕಲ್ಪತರುನಾಡು ಅಂತ ಕರಿತಾರೆ ಮತ್ತು ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ತುಂಬ ಐತಿಹಾಸಿಕ ತಾಣಗಳಿದವೆ ಹೇಳ್ಬೇಕಂದ್ರೆ ಸಿದ್ಧ ಸಿದ್ಧಗಂಗಾ ಮಠ ಈ ಸಿದ್ಧಗಂಗಾ ಮಠಕೆ ಒಂದು ಇತಿಹಾಸ ಇದೆ ಆ ಇತಿಹಾಸದಿಂದ ಹೆಚ್ಚಾಗಿ ಖುಷಿ ಕೊಡೊ ವಿಷಯ ಏನು ಅಂದರೆ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಉಚಿತ ಶಿಕ್ಷಣ ವಸತಿ ಊಟ ಪಡ್ಕೊಂಡು ಶಿಕ್ಷಣ ಪಡಿತಿದ್ದಾರೆ ಎಷ್ಟೋ ಬಡ ಮಕ್ಳು ಇಲ್ಲಿ ಓದಿ ಇವತ್ತು ಒಳ್ಳೊಳ್ಳೆಯ ಸ್ಥಾನಗಳಲ್ಲಿದ್ದಾರೆ ಅದು ತುಂಬ ಖುಷಿ ಕೊಡುತ್ತೆ ಇನ್ನು ತುಮಕೂರಲ್ಲಿ ಬೇರೆ ಕಡೆ ಹೇಳೋ ಒಂದು ಐತಿಹಾಸಿಕ ತಾಣಗಳಿದವೆ ಹೇಳ್ಬೇಕ್ ಅಂದರೆ ನಾಮದ ಚಿಲುಮೆ ದೇವ್ರಾಯನದುರ್ಗ ಮತ್ತು ಕೋಟೆ ಆಂಜನೇಯ ಸ್ವಾಮಿ ಶ್ರೀ ಯಡೆಯೂರು ಸಿದ್ಧಲಿಂಗೇಶ್ವರ ಗೊರವನಳ್ಳಿ ಲಕ್ಷ್ಮೀ ಗೂಳೂರು ಗಣಪತಿ ಈ ಥರ ತುಂಬ ಒಳ್ಳೊಳ್ಳೆಯ ಇತಿಹಾಸ ಇರುವಂಥ ದೇವಸ್ಥಾನಗಳಿದವೆ ಮತ್ತು ಪಾವಗಡದಲ್ಲಿ ಒಂದು ಕೋಟೆ ಇದೆ ಅದರ ಅದರಲ್ಲಿ ಹತ್ತು ಹೆಬ್ಬಾಗಿಲುಗಳಿದವೆ ಮತ್ತು ಬೆಟ್ಟ ಇದೆ ಅದ್ರ್ಮೇಲೆ ಹತ್ ಹೋಗೋದಿಕ್ಕೆ ಮೆಟ್ಟಿಲುಗಳೆಲ್ಲ ಇದೆ ಅದು ತುಂಬ ಚೆನ್ನಾಗಿದೆ ವೀವ್ ಅದು ನೋಡೋದಕ್ಕೆ ಕೋಟೆಗಳೆಲ್ಲ ಕೋಟೆ ಎಲ್ಲ ಇರೋದರಿಂದ ಅದಕ್ಕೂ ಒಂದು ಇತಿಹಾಸ ಇದೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಆಮೇಲೆ ಇನ್ನೊಂದು ಮಾರ್ಕೋನಹಳ್ಳಿ ಡ್ಯಾಮ್ ಇದೆ ಇದು ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿರೋದು ಮತ್ತು ಇದನ್ನು ಸರ್ ಎಮ್ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ಕಟ್ಟಿರೋದು ಅದು ಒಂದು ತುಂಬ ಹೆಮ್ಮೆ ವಿಷಯ ನಮಗೆ ತುಂಬಾ ಚೆನ್ನಾಗಿದೆ ಅದು ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಅದು ನಮ್ಮ ತುಮ್ಕೂರಿಗೆ ಒಂದು ಹೆಮ್ಮೆಯ ವಿಷಯ ಇದಕ್ಕೆಲ್ಲ ಹೋಗೋದಿಕ್ಕೆ ಪರ್ಮಿಷನ್ ಏನೂ ಬೇಡ ಡ್ಯಾಮ್ಗೆ ಹೋಗೋದಿಕ್ಕೆ ಬೇಕು ಯಾಕೆಂದರೆ ಅಲ್ಲಿ ಏನು ಜೀವಕ್ಕೆಲ್ಲ ತೊಂದರೆ ಆಗುವಂಥ ಸಂಭವಗಳಿರುತ್ತೆ ಹಂಗಾಗಿ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಸ್ವಲ್ಪ ನಿಯಮಗಳು ಇರುತ್ತೆ ಇನ್ನು ನಮಗೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಫುಡ್ ಪಾರ್ಕಿದೆ ತುಮಕೂರಲ್ಲಿ ಮತ್ತು ಸೋಲಾರ್ ಪ್ಲ್ಯಾಂಟ್ ಇದೆ ಪಾವ್ಗಡದ ಹತ್ರ ಅದೂ ಕೂಡ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೋಲಾರ್ ಪ್ಲ್ಯಾಂಟು ಇದೆಲ್ಲ ನಮಗೆ ಖುಷಿ ಕೊಡುವಂಥ ವಿಷಯಗಳು ಹಂಗಾಗಿ ನಮ್ಮ ತುಮಕೂರು ವಾತಾವರಣನು ಕೂಡ ಯಾವಾಗಲೂ ಚೆನ್ನಾಗಿರುತ್ತೆ ಇಲ್ಲಿರೋದಕ್ಕೆ ಇಷ್ಟ ಆಗುತ್ತೆ ಒಂದು ಸಲ ತುಮ್ಕೂರಿಗೆ ಬಂದರೆ ಇಲ್ಲಿಂದ ಇದನ್ನು ಬಿಟ್ಟು ಹೋಗೋದಿಕ್ಕೆ ಇಷ್ಟ ಆಗೊಲ್ಲ ಬೆಂಗ್ಳೂರು ಹೆಂಗೋ ಹಾಗೆ ಬೆಂಗ್ಳೂರ್ಗೆ ಬಂದವರು ಅಲ್ಲಿ ಜೀವ್ನಕ್ಕೆ ಅಜೆಸ್ಟ್ ಆದವರು ಹೆಂಗೆ ಬೆಂಗ್ಳೂರು ಬಿಟ್ಟೋಗಕ್ಕೆ ಆಗಲ್ಲವೋ ಹಂಗೆ ನಮ್ಮ ತುಮಕೂರು ಅಷ್ಟೇ ಇಲ್ಲಿ ಬಂದು ಜೀವನ ಮಾಡಿ ಇಲ್ಲಿ ನಮಗೆ ಚೆನ್ನಾಗಿ ಅನ್ಸಿದ್ರೆ ಇಲ್ಲಿ ಜೀವನ ಮಾಡೋದು ಕಲ್ಕೊಂಬಿಟ್ಟರೆ ಇಲ್ಲಿಂದ ಬೇರೆ ಕಡೆಗೆ ಹೋಗಕ್ ಮನ್ಸು ಬರೋಲ್ಲ ಆ ಥರ ನಮ್ಮ ತುಮ್ಕೂರು ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ತುಂಬ ಖುಷಿ ಕೊಡುತ್ತೆ ಮತ್ತು ಇಲ್ಲಿ ಶಿಕ್ಷಣ ಎಷ್ಟು ಶಾಲೆಗಳಿದೆ ಎಷ್ಟು ಕಾಲೇಜುಗಳಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಪ್ರತಿಯೊಂದು ಕಡೆನೂ ಶಾಲೆಗಳು ಪ್ರತಿಯೊಂದು ಕಡೆನೂ ಕಾಲೇಜುಗಳಿದೆ ಶಿಕ್ಷಣಕ್ಕೆ ಅತೀ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ತುಮಕೂರಲ್ಲಿ ತುಂಬ ಕಾಲೇಜುಗಳಿದವೆ ತುಂಬ ಖುಷಿ ಆಗುತ್ತೆ ಎಲ್ಲೆಲ್ಲಿಂದನೋ ಬರ್ತಾರೆ ಓದೋದಕ್ಕೆ ಅದೆಲ್ಲ ನೋಡಿದ್ರೆ ನನಿಗೆ ತುಂಬ ಖುಷಿ ಆಗುತ್ತೆ